ಹಲೋ ನಾವು ಮಸಾಜ್ ಕಡಿಂದ ಬಂದಿದಿವಿ ರೀ ನಿಮ್ಮ ಪಾರ್ಲರಿಗೆ ಹಾಂ ನಿಮ್ಮಲ್ಲಿ ಯಾವ ಯಾವ ರೀತಿದು ಮಸಾಜುಗಳೆಲ್ಲ ಅವೆ ರೀ ಇಲ್ಲಿ ಯಾವ ಯಾವ ಮಸಾಜ್ ಮಾಡ್ತೀರಿ

ಹೌದು ರೀ ನಮ್ಗೆ ಥಾಯ್ ಮಸಾಜ್ ಮಾಡ್ಸ್ಕೊಂಬುದು ಅದ ಮತ್ತೆ ಎಲ್ಲ ಮಸಾಜ್ಗಳಿಗ್ ಯಾವ ಯಾವ ಎಷ್ಟು ಎಷ್ಟು ದುಡ್ಡು ತಗೋತೀರಿ ರೊಕ್ಕ ಎಷ್ಟು ಎಷ್ಟು ಅದ ರೀ ಅದ್ಕೆ ಅದ್ಕೆ

ಸಾವಿರ ರೂಪಾಯಿ ಹೆಡ್ ಮಸಾಜಿಗೆ ರೀ ಫೈ ಅಂಡ್ರೆಡ್ ತಗೋತಿರಿ ಆಂ ಹಾಂ ಮತ್ತೆ ಈಗ ಯಾರಿಗಾರ ನಾವು ಬೇರೇವ್ರಿಗ್ ಕರ್ಕೊಂಡು ಬಂದೆವು ನಮ್ಮ ತ್ರೂಲಿಂದ ಯಾರಾರ ಬಂದರಂದ್ರೆ ಏನಾದ್ರೂ ನಮ್ಗೆ ಡಿಸ್ಕೌಂಟ್ ಅದು ಏನಾರ ಕೊಡ್ತೀರಾ ರೀ ಹಾನ್ ರೀ ಹಾಂ ಹಾಂ ಅದು ಬೇಡ ರೀ ನೀವು ಮತ್ತೆ ಈ ಮಸಾಜಿಗೆ ಯಾವ ಟೈಮ್ನಾಗ ನೀವು ಸಿಗ್ತೀರಿ ಅಂದರೆ ನಿಮ್ಮ ಷಾಪ್ ಎಷ್ಟೊತ್ತಿಗೆ ಓಪನ್ ಆಗ್ತದೆ ಯಾವ ಟೈಮಿಗೆ ನೀವು ಅವೆಲಬಲ್ ಇರ್ತೀರಿ ಮಾರ್ನಿಂಗ್ ಎಷ್ಟು ಗಂಟೆಗೆ ಓಪನ್ ಆಗ್ತದೆ ರೀ ಹತ್ತು ಗಂಟೆಗೆ ಓಪನ್ ಮಾಡ್ತೀರಿ ಥಾಯ್ ಮಸಾಜ್ ಮಾಡ್ಸ್ಕೋಮ್ ಬಂದಿದ್ದಕ್ಕೆ ನಮ್ಗೆ ಥೋಡಾ ರೇಟ್ ಜಾಸ್ತಿ ಹೇಳ್ಹತ್ತೀರಿ ನೋಡಿ ಏನಾರ ಕಮ್ಮಿ ಮಾಡ್ತೀರೇನು ಅದ್ರೊಳಗೆ ಹಾಂ ಹಾಂ ನೋಡ್ಬೇಕಾಗ್ತದ ಖರೇ ನಮ್ಮ ಕಡಿಂದ ಭೀ ನೀವೂ ನೋಡ್ಬೇಕಾಗ್ತದಲ್ಲ ನೀವು ಏನಾರ ಕಮ್ಮಿ ಅದು ಏನಾರ ಮಾಡಿದ್ರೆ ಮತ್ತೆ ಮತ್ತೆ ನಮ್ಗೆ ಬರಕ್ ಭೀ ಹೆಲ್ಪ್ ಇರ್ತದೆ ಮತ್ತು ನಮ್ಮ ನೇಬರ್ಗಳಿಗ್ ಕರ್ಕೋಮ್ ಬರಕ್ ಆಂ ಹಾಂ ಹಾಂ ಬರ್ತೇವೆ ಈಗ ನಮ್ಗೆ ಚಂದ ಅನ್ನಿಸ್ತಂದ್ರೆ ಮತ್ತೆ ನಮ್ಮ ನೇಬರ್ಸ್ಗಳಿಗ್ ಕರ್ಕೊಂಡು ಬರ್ತೇವೆ ನಮ್ಮ ಫ್ರೆಂಡ್ಸ್ಗಳಿಗ್ ಕರ್ಕೊಂಡು ಬರ್ತೇವೆ ಯಾರಿಗೂ ಭೀ ಕರ್ಕೊಂಡು ಬರ್ತೇವೆ ಅದ್ರ ಕಡೆ ಹಾಂ ಅದೇ ಥೋಡಾ ಏನಾರ ಏನಾರ ಕಮ್ಮಿ ಮಾಡಿರಿ ಡಿಸ್ಕೌಂಟ್ ಕೊಡಿರಿ ಅದು ನಮ್ಮ ಮಸಾಜಿನಾಗ

ಹಂಗೆ ಅಂತಿರೇನು ಆಯಿತು ಆಯ್ತು ತಕೋರ್ ಮತ್ತೆ ನಾ ನಾಳೆ ಹತ್ತು ಗಂಟೆ ಹನ್ನೊಂದು ಗಂಟೆ ಹಂಗೆ ಬರ್ತೇವೆ ರೀ ಮತ್ತು ನಮ್ಮ ಫ್ರೆಂಡ್ಸಿಗೂ ಕರ್ಕೊಂಡು ಬರ್ತೇನೆ ಹಾಂ ರೀ ಹಾಗೇ ಆಗಲಿ ತ್ಯಾಂಕ್ಸ್ ರೀ ಅಮ್ಮ